ನನಗೆ ಯಾವುದೇ ರೀತಿ ಸಂಗೀತ ವಾದ್ಯಗಳನ್ನು ನುಡಿಸುತ್ತಿರಲಿಲ್ಲ ಹಾಗೂ ಕೌಶಲ್ಯಗಳು ಉತ್ಸಾಹವು ಇಲ್ಲ ಆದರೆ ಸಂಗೀತನ ಕೇಳೋದಂದರೆ ತುಂಬ ಇಷ್ಟ ಹಾಡ್ಲಿಕ್ಕೆ ಬರೋಲ್ಲ ಯಾವ ವಾದ್ಯನು ನಾನು ನುಡಿಸ್ತಾ ಇರಲಿಲ್ಲ ಸಾಮಾನ್ಯವಾಗಿ ನಮ್ಮ ಪುಸ್ತಕಗಳಲ್ ಬರುವ ಕೆಲವೊಂದು ಪದ್ಯಗಳು ತುಂಬ ಚೆನ್ನಾಗಿ ಹಾಡ್ತಿದ್ದೆ ಅದರಲ್ಲೂ ಮೇಲೆ ತುಂಬ ಆಸಕ್ತಿ ಇತ್ತು ಅಷ್ಟೆ ಆಗ್ಲಿ ಸಂಗೀತ ವಾದ್ಯಗಳ ಮೇಲೆ ನನಗೆ ಯಾವುದೇ ರೀತಿ ಆಸಕ್ತಿ ಇರಲಿಲ್ಲ ಯಾಕಂದರೆ ನನಗೆ ಅದರ ಮೇಲೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಉತ್ಸಾಹನೂ ಇರಲಿಲ್ಲ ಆದರೆ ಕೇಳೋಕ್ಕಾದ್ರೆ ತುಂಬ ಉತ್ಸಾಹ ಇತ್ತು ಯಾವುದೇ ವಾದ್ಯನು ನುಡಿಸ್ಬೇಕೂಂತ ಇರಲಿಲ್ಲ ಆದರೆ ಯಾವುದೇ ರೀತಿ ಸಂಗೀತ ಆಗ್ಲಿ ಪದ್ಯ ಆಗಲಿ ಕವಿತೆ ಆಗಲಿ ಕೇಳ್ಲಿಕ್ಕೆ ಮಾತ್ರ ಇಷ್ಟ ಬಟ್ ಹಾಡ್ಲಿಕ್ಕೆ ಆಗ್ತಿರಲಿಲ್ಲ ಆದ್ದರಿಂದ ನನಗೆ ಸಂಗೀತ ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಕೇಳ್ಲಿಕ್ಕೆ ಮಾತ್ರ ಇಷ್ಟ